ಚಿತ್ರ ರಚಿಸಲು ನನಗೆ ಪ್ರಕೃತಿ ಪ್ರಕೃತಿ ಅಂದರೆ ಹಸಿರು ಗಿಡ ಮರ ಬೆಟ್ಟ ಕಾಡು ಗುಡ್ಡ ಇದನ್ನೆಲ್ಲಾ ಒಳಗೊಂಡಿರುತ್ತೆ ಅದಕ್ಕಾಗಿ ನಾನು ಪ್ರಕೃತಿಯ ಚಿತ್ರ ರಚಿಸಲು ಇಷ್ಟಪಡಿಸ್ ಪಡುತ್ತೇನೆ ಹರಿಯುವ ನೀರು ಆ ಪ್ರಾಣಿಗಳು ಪಕ್ಷಿಗಳು ಕೆ ವಸ್ತುಗಳು